ಹಾಂ ಹೌದೌದು ತುಮ್ಕೂರಲ್ಲಿ ತುಮಕೂರಾ ಹಾಂ ಹೇಳಿ ಹಾಂ ಓಕೆ

ಹಾಂ ಹೌದಾ ಹೆಸ್ರು ಪ್ರೀತಿ ಅಂತ ಹ್ಞೂ ಅದೇ ಎಷ್ಟು ದಿನ ರಜಾ ಕೊಟ್ಟಿದ್ದಾರೆ ಎರಡು ವಾರ ಹಾಂ ಹಾಂ ನೀವು ಎಷ್ಟು ದಿನ ನೋಡಬೇಕು

ಹಾಂ ಎಷ್ಟೊಂದು ಎಷ್ಟೊಂತರ ಪ್ಲ ಇದು ಇದೆ ಪ್ರವಾಸದ್ದು ಜಾಗಗಳು ಒಂದು ಎಷ್ಟು ಎಷ್ಟು ಜಾಗ ಇರಬೇಕು ದೇವ್ರಾಯಿನ ದುರ್ಗಾ ಇದೆ ನಾಮ ಚಿಲುಮೆ ಇದೆ ಮತ್ತೆ ಇದು ಶಿವ ಗಂಗೆ ಇದೆ ಹ್ಞೂ ಮತ್ತೆ ಇದು ಸ್ವಾಮೀಜಿದು ಇದೆ ಸಿದ್ದ ಏನೋ ಸಿದ್ಧಗಂಗೆ ಮಠ ಇದೆ ಸಾಯಿ ಬಾಬಾ ಟೆಂಪಲ್ ಇದೆ ಮತ್ತೆ ಇದು ಮಂದಾರಗಿರಿ ಹಿಲ್ಸ್ ಇದೆ ಎಲ್ಲ ತುಂಬಾ ಫೆ ಚೆನ್ನಾಗಿ ಇರೋದು ನೋಡ್ಬೌದು ಹ್ಞೂ ಅಲ್ಲಾ ಅದು ಜೈನ್ದು ಅದು ಇದೆ ಸ್ಟ್ಯಾಚುದು ಮತ್ತೆ ಪೀಕ್ ಮತ್ತೇ ಬಿಡ್ತಾರೆ ಬೆಳಿಗ್ಗೆ ಟೈಮಲ್ಲಿ ಹೋಗಿಲ್ಲ ಮಧ್ಯಾ ಹ್ಞೂ ಬಿಡ್ತಾರೆ ಅದಿನ್ನಾನೇ ಕಂಸ್ಟ್ರಕ್ಷನ್ ಇದು ಸಾರೀ ಅದೆಲ್ಲ ಕೆತ್ತನೆ ಎಲ್ಲ ಇವಾಗಿದು ಆಗಿದೆ ಹ್ಞೂ ಚೆನ್ನಾಗಿದೆ ನೋಡೋಕು ಇದೆಲ್ಲ ಬಿಸಿಲು ಆದರೆ ಬೆಟ್ಟ ಹತ್ತಕ್ ಆಗಲ್ಲ ಹ್ಞೂ ನೋಡ್ಬೌದು ಮತ್ತೆ ಶಿವಗಂಗೆ ಅನ್ನೋ ಅದು ಪ್ಲೇಸ್ ಇದೆ ಅದು ಅದು ಫುಲ್ಲು ಬೆಟ್ಟ ಅದು ಬೆಳಗ್ಗೇನೇ ಹತ್ಬೇಕು ಬೆಟ್ಟಗಳ್ನ ಮಧ್ಯಾಹ್ನ ಆದರೆ ಬಿಸ್ಲು ಆಗುತ್ತೆ ಹಾಂ ಅದನ್ನೆ ನಿಮಗೆ ಏನು ವೆಹಿಕಲ್ ಮಾಡ್ಬೇಕಾ ಏನು ಮಾಡಬೇಕು ಹಾಂ ತೋರ್ಸೋದು ಜಾಗ ಹಾಂ ಸರಿ ಆಯ್ತು ಬನ್ನಿ ಊಟದ್ದೆಲ್ಲ ವ್ಯವಸ್ಥೆ ಹ್ಞೂ ಹ್ಞೂ ಚಾರ್ಜಸ್ ಪೆ ಎಷ್ಟು ಕೊಡ್ತೀರಾ

ಹ್ಞೂ ಟೈಮ್ ಆಯ್ತು